ಹಾಂ ಅಲೋ ಅಲೋ ನಮಸ್ಕಾರ

ಹೌದಾ ಹೌದು ಹೌದು ಸರ್ ಹೇಳಿ ಸರ್ ಏನು ಏನಾಯಿತು ಹೌದು ಹೌದು ಹೌದು ಹೌದು

ಹೌದಾ ಸರ್ ಹೌದಾ ಅದು ಹೌದು ಸರ್ ಅದು ಎಂತ ಗೊತ್ತುಂಟ ನಿಮ್ಮ ಹಾಗೆ ಬೆಳಗ್ಗೆಯಿಂದ ಒಂದು ಎರಡು ಮೂರು ಕಾಲು ಬಂತು ಸರ್ ಹಾಗೆ ನಾನು ಎಂತ ಹೇಳಿದೆ ಅಂದರೆ ಅವರು ಈ ನಮ್ಮ ಪರ್ಮನೆಂಟ್ ಕೆಲಸ ಮಾಡುವರು ಇದ್ದಾರೆ ನಮ್ಮ ಹತ್ರ ಅವರಿಗೆ ನಾನು ಇಂದ ನಿನ್ನೆಯಿಂದ ರಾತ್ರಿ ಒಂದು ಎರ್ಡು ಮೂರು ಕಾಲ್ ಬಂದಿದೆ ನನಗೆ ನಿನ್ನೆ ಹಾಗೆ ಅವ್ರ ಹತ್ತಿರ ಅವ್ರು ಎಂತ ಹೇಳಿದ್ರು ಒಂಬತ್ತು ಗಂಟೆಗೆ ಬರ್ತೇವೆ ಅಂತ ಹೇಳಿದ್ರು ಹಾಗೆ ಒಂದು ಲೈನ್ ಅಲ್ಲಿ ಇದು ನಿಮಗೆ ಒಂದು ಫೋನ್ ಬಂತಲ್ಲ ಅದು ಆ ಲೈನ್ ಎಲ್ಲ ಕನೆಕ್ಟ್ ಆಯ್ತು ಸರ್ ನಿಮ್ದು ಉಂಟಲ್ಲ ನಿಮ್ದು ಇವತ್ತು ಸಾಯಂಕಾಲ ಕತ್ತಲೆ ಆದರೂ ಕೂಡ ನಾವೂ ಅದು ಸರಿ ಮಾಡಿ ಕೊಡ್ತೇವೆ ಆಯಿತಾ ಮತ್ತು ನಿಮ್ಮದು ನಿಮ್ದು ಎಲ್ಲ ವಿದ್ಯುತ್ ಪೇಮೆಂಟ್ ಏರ್ಯಾ ಎಲ್ಲ ಬಾಕಿ ಇಲ್ಲ ಹಾಗೆಲ್ಲ ನಾವು ಜನರಿಗೆ ಉಪದ್ರವ ಕೊಡಲಿಕ್ಕೆ ತಯಾರು ಇಲ್ಲ ನಾವು ನಾವು ಮಾಡ್ತೇವೆ ಸರ್ ಯಾಕೆಂದರೆ ನಮ್ದು ಏರ್ಯಾಗೆ ಸ್ವಲ್ಪ ಜನ ಕೆಲಸದವ್ರಿಗೆ ಒಂದ್ಸ್ವಲ್ಪ ಪ್ರಾಬ್ಲಮ್ಮೂ ಅದು ನಾವು ಇವತ್ತೂ ಗ್ಯಾರಂಟಿ ನಿಮಗೆ ಸಾಯಂಕಾಲದ ಒಳಗೆ ಸರಿ ಮಾಡಿ ಕೊಡ್ತೇವೆ ಸರ್ ಇಲ್ಲ ಅದು ಅದು ಅದೂ ಹೌದು ಅದು ಅದು ಅದು ಅದು ಯಾಕೆ ಅಂದರೆ ನೀವು ಅದೂ ಯಾಕೆ ನಮಗೆ ಒಂದು ಕುಡಿಯುವ ನೀರು ಅಲ್ವ ಹಾಗೆ ಸ್ವಲ್ಪ ಏನಾದರೂ ಸ್ವಲ್ಪ ಅದು ಪ್ರಾಬ್ಲಮ್ ಬರ್ತದೆ ಹಾಗೆ ನಮ್ಮ ನಮ್ಮ ನಮ್ಮ ಮನೆಗೆ ಕೂಡ ಪೈಪು ಈಗ ನಮ್ಮದು ಯಾವುದೂ ನರೇಂದ್ರ ಮೋದಿಯವರ ಪೈಪ್ ಹಾಕಿದ್ದಾರೆ ಅವರೂ ಇಷ್ಟರವರೆಗೆ ಅದು ನೀರು ಸಪ್ಲೈ ಬರಲಿಲ್ಲ ಹಾಗೆ ನಮಗೆ ಸ್ವಲ್ಪ ನಾವು ಕೆಲಸ ಮಾಡುವಾಗ ಒಂದು ಹೆಚ್ಚು ಕಡಿಮೆ ಆಗ್ತದೆ ನಾವು ಆ ಆ ಒಂದು ಲೆಕ್ಕದಲ್ಲಿ ನಿಮ್ಮ ಹತ್ರ ಒಂದು ಕ್ಷಮೆ ಕೇಳುವುದು ಇವತ್ತು ಸಾಯಿಂಕಾಲದ ಒಳಗೆ ನಾವು ಮಾಡಿಸಿ ಕೊಡ್ತೇವೆ ಸರ್ ಆಯಿತಾ ಹೌದು ಹೌದು ಹೌದು ಹೌದು ಹೌದು ಹೌದು ಹಾಂ ಹೌದು ಹೌದು ನೀವೂ ರಘುವೀರ್ ಅಲ್ಲ ನೀವು ರಘು ವೀರ್ ಅಲ್ಲ ಹಾಂ ಹೌದು ಸರಿ ಸರಿ ಸರಿ ಗೊತ್ತಾಯ್ತು ಗೊತ್ತಾಯ್ತು ಸರ್ ಆಯಿತಾ ಆಯಿತು ಸರಿ ಸರಿ ಸರಿ ಸರಿ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು